ನಾ ಸಣ್ಣವ ಇದ್ದಾಗಿಂದ ನಡ್ದೀನಿ ನಂಗೆ ಹಾಡಗಳು ಕೇಳದು ಭಾಳ ಇಷ್ಟ ಇತ್ರೀ ನಮ್ಮ ಮನೆಗೆ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಪಪ್ಪಾ ನಮ್ಮ ಮಮ್ಮಿ ಎಲ್ಲರು ಹಾಡು ಭಾಳ ಕೇಳ್ತಾರೆ ರೀ ಹಾಡಗಳಂದ್ರೆ ಎಲ್ಲರಿಗೆ ಭಾಳ ಇಷ್ಟ ರೀ ಸಣ್ಣವ ಹಿಡ್ದಾಗಿಂದ ನಡ್ದು ನಾ ಕೇಳ್ತಿದ್ದೆ ಹಾಡಗಳಂದ್ರೆ ಒಂಥರ ನಮ್ಮ ಭಾವನೆಗಳಿಗೆ ಅಟ್ಯಾಚ್ ಆಗ್ತಾವ ರೀ ಹಾಡು ಕೇಳದರ್ಲಿಂದ ನಾವು ಯಾ ಥರಾ ಮೂಡಿನಾಗೆ ಇರ್ತೇವು ಅದರ ಮೇಲೆ ಡಿಸೈಡ್ ಆಗ್ತದೆ ರೀ ನಾವು ಹಾಡು ಕೇಳ್ಬೇಕು ಅಂತ ನಾನಂತೂ ಸಣ್ಣವ ಹಿಡ್ದಾಗಿಂದನು ನಾ ಹಾಡೊದನ್ನೇ ಕೇಳ್ಕೊತಾ ಹೊಂಟಿದ್ದೆ ರೀ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಜಾನಪದ ಕೇಳ್ತೀರ ರೀ ಹಾಗೆಲ್ಲ ಇವು ಟಿವಿ ಮೊಬೈಲು ಅವೆಲ್ಲ ಏನು ಇರ್ತಿಲ್ಲ ರೀ ರೇಡಿಯೋ ಇತ್ತು ರೀ ನಮ್ಮ ತಾತ ಮುಂಜಾನೆ ಏಳುದು ರೇಡಿಯೋದಾಗೆ ಹಾಡು ಹಚ್ತಾರೆ ರೀ ಅವ್ರು ಕ್ಯಾಸೆಟ್ ಹಾಕ್ತಿರು ಸಣ್ಣ ಸಣ್ಣು ಅವ ಕರೆಂಟಿಗೆ ಹಚ್ಚದು ಚಾಲೋ ಆಗ್ತಿತೆ ರೀ ಅದು ರೇಡಿಯೋ ಭಾರಿ ಹಳೇ ಹಾಡು ಕೇಳ್ತೀವಿ ರೀ ಹಳೇ ಪಿಚ್ಚರು ರಾಜ್ಕುಮಾರಂದು ಲತಾ ಮಂಗೇಶ್ಕರ್ದು ಮತ್ತು ಜಾನಪದಗಳು ಕೇಳ್ತಾರೆ ರೀ ಮತ್ತು ಪುರಂದರದಾಸರು ಕಬೀರ ದಾಸರು ಮತ್ತು ಅವ್ರ್ದೆಲ್ಲಾ ಹಾಡಗಳು ಕೇಳ್ತಾರೆ ರೀ ನಮ್ಮ ತಾತ ನಮ್ಮ ಅಜ್ಜಿ ಅವರೆಲ್ಲ ಮತ್ತು ನಮ್ಮ ಪಪ್ಪ ಅವರೆಲ್ಲರೂ ಹೀಗೆ ಚೆಲುವಿನ ಚಿತ್ರ ಅವ ಹಾಡಗಳು ಕೇಳ್ತಾರೆ ರೀ ಪಿಚ್ಚರ್ದು ಹಳೆವು ರಾಜ್ಕುಮಾರಂದು ಅಂತ ಲತಾ ಮಂಗೇಶ್ಕರು ಮತ್ತು ಹೀಗೆ ಸಿಕ್ಕಾ ಸಾಕಷ್ಟು ಹೀರೋಗಳು ಇದ್ದರು ರೀ ಅಶೋಕ್ ಅಂತ ಜಾನಿ ಲಿವರ್ ಅಂತ ಅವ್ರ್ದೆಲ್ಲ ಹಾಡು ಕೇಳ್ತಾರೆ ರೀ ಅಥ್ವ ಹೀಗೆ ನಾನು ಅದರ್ಲಿಂದ ಬರ್ತೇನೆ ರೀ ಆಯ್ತು ನಾವು ದೊಡ್ಡವ ಆಗೋದು ನನಗೂ ಸ್ವಲ್ಪ ಪಿಚ್ಚರ್ಗಳು ಅವೆಲ್ಲ ನೋಡೋದು ಭಾಳ ಇಷ್ಟ ರೀ ಆ ಪಿಚ್ಚರ್ನಾಗಿಂದ ಹಾಡಗಳು ಅವೆಲ್ಲ ಭಾಳ ಇಷ್ಟ ರೀ ಹಾಡಗಳಿಂದ ನಾವು ಒಂದು ಒಂಥರ ನಮ್ಮದು ಮೈಂಡ್ ಫ್ರೆಶ್ ಆಗ್ತದೆ ರೀ ಮೂಡ ಹಾಡು ಕೆಳದ್ರಲಿಂದ ನಂಗೆ ಸಿಕ್ಕಾಪಟ್ಟೆ ಹಾಡಗಳು ಇಷ್ಟ ರೀ ಮತ್ತು ಹಾಡಿದಾಗು ಭಾಳ ವೆರೈಟಿ ಅವಾ ರೀ ನಮ್ಮ ಮೂಡ್ ಮೇಲೆ ಡಿಪೆಂಡ್ ಇರ್ತದೆ ರೀ ನಾವು ಸಾ ಖುಷ್ಯಾಗಿದ್ದಾಗ ಒಂಥರ ಹಾಡಗಳು ಕೇಳ್ತೇವೆ ರೀ ದುಖ ಇದ್ದಾಗ ಒಂಥರಾ ಹಾಡಗಳು ಕೇಳ್ತೇವೆ ರೀ ಮತ್ತು ನನ್ಗೆ ಶಾಸ್ತ್ರೀಯ ಸಂಗೀತನೂ ಭಾಳ ಇಷ್ಟ ರೀ ಕ್ಲಾಸಿಕಲ್ ಮ್ಯೂಸಿಕು ನಮ್ಮ ಮನೆಗೆಲ್ಲ ಆ ಥರ ಅದು ಭಾಳ ಕೇಳ್ತಾರೆ ರೀ ನಮ್ಮ ಊರಾಗೆಲ್ಲ ದೇವ್ರ ಹಾಡಗಳೆಲ್ಲ ಹಚ್ತಾರೆ ರೀ ಶಾಸ್ತ್ರೀಯ ಸಂಗೀತ ಹಚ್ಚಿ ಅದ್ರ ಮ್ಯಾಲ ನೃತ್ಯ ಮಾಡ್ತಾರೆ ರೀ ನಮ್ಮ ಮನೆಗೆ ನಮ್ಮ ಅಕ್ಕ ಅವರೆಲ್ಲ ಮತ್ತೆ ನನಗೆ ಇವು ಪಿಚ್ಚರ್ ಮೂವಿ ವೆಸ್ಟನ್ ಸಾಂಗ್ಸೂ ಭಾಳ ಇಷ್ಟ ರೀ ನನಗೆ ಭಾಳಷ್ಟು ಇಷ್ಟವಾದ ಹಾಡು ಹಾಡಾಕ ಅಂದ್ರೆ ಸಂಗೀತಗಾರಗಳು ಅವ್ರು ರೀ ಹಿಂದಿದಾಗೆ ಅಂದ್ರೆ ಅರ್ಜಿತ್ ಸಿಂಗ್ ಇಷ್ಟ ರೀ ನನಗೆ ಅರ್ಮನ್ ಮಲ್ಲಿಕ್ ಇಷ್ಟ ರೀ ಎ ಆರ್ ರೆಹಮಾನ್ ಇಷ್ಟ ರೀ ಉದಿತ್ ನಾರಾಯಣ್ ಇಷ್ಟ ರೀ ಸೋನು ನಿಗಮ್ ಇಷ್ಟ ರೀ ಹೀಗೆ ಭಾಳ ಜನ ಅವ್ರ ರೀ ಮತ್ತು ಅವ್ರ್ದು ಹಾಡಗಳು ಅಂದರ್ ನಂಗೆ ಭಾಳ ಇಷ್ಟ ರೀ ತುಂಬ ಮನ್ಸಿಗೆ ಶಾಂತಿ ಆಗ್ತದೆ ರೀ ಅವ್ರು ಕೇಳ್ದಾಗ ನಾ ಯಾವುದೋ ಹಾಡ ಕೇಳ್ಕೋತಾ ಇರ್ತೆ ರೀ ಅಂದ್ರೆ ಮನ್ಯಾಗ ನಂದು ಏನಾರ ಕೆಲಸ ಮಾಡದಿತ್ತು ಓದದಿತ್ತು ಓದಾ ಟೈಮಿಗು ಹಾಡು ಕೇಳ್ತೇನೆ ರೀ ನಾ ಮಾಲ್ಕೊಮ ಟೈಮಿಗು ಹಾಡು ಕೇಳ್ತೇನೆ ರೀ ಸುಮ್ ಕೂತಾಗು ಹಾಡು ಕೇಳ್ತೇನೆ ರೀ ಎಲ್ಲಿಗಾರ ಹೋಗೋದಿದ್ರೂ ಹಾಡು ಕೇಳ್ತೇನೆ ರೀ ಯಾವ್ದ ಕಡೆ ಸ್ಪೆಷಲ್ ಏರ್ಪೋಡ್ಸು ತಗೊಂಡೀನ್ ರೀ ಹಾಡು ಕೇಳಲಿಕ್ಕೆ ಹಾಡಲಿಂದು ನಮ್ಮದು ಮೂಡ್ ಫ್ರೆಶ್ ಆಗ್ತದೆ ರೀ ನಮ್ಮ ಭಾವನೆಗಳು ಬಗ್ಗೆ ಇರ್ತದೆ ರೀ ಮತ್ತು ನಂಗೆ ರ್ಯಾಪ್ ಸಾಂಗ್ಸು ಭಾಳ ಇಷ್ಟ ರೀ ರ್ಯಾಪ್ ಸಾಂಗ್ಸ್ನಾಗೆ ಅಂದರೆ ನಂಗೆ ಫೆವ್ರೇಟ್ ಅಂದರೆ ರಫ್ತಾರನ್ನ ಭಾಳ ಇಷ್ಟ ಆಗ್ತಾವೆ ರೀ ರಫ್ತಾರು ಮತ್ತು ಅಂತೇಳಿ ಅವ್ನ ರೀ ಒಬ್ಬ ಅವ ಮತ್ತು ಕನ್ನಡ್ದಾಗ ಚಂದನ್ ಶೆಟ್ಟಿ ಅಂತೇಳಿ ಅವನ ರೀ ಅವ್ನ ರ್ಯಾಪ್ ಸಾಂಗ್ಸ್ ಭಾಳ ಇಷ್ಟ ಆಗ್ತಾವು ರೀ ನಂಗೆ ಮತ್ತು ಹೀಗೆ ಭಾಳ ಜನ ಅವ್ರಾ ರೀ ಅಂತೇಳಿ ಅವನು ರೀ ಅಂತ ಅವನು ರೀ ಭಾಳ್ ಜನ ಅವರ ರೀ ರ್ಯಾಪ್ ಸಾಂಗ್ಸ್ಲಿಂದ ಅದ್ರಲ್ಲಿ ನಮ್ಮ ಭಾವನೆಗಳು ಇರ್ತಾವು ರೀ ಹಾಡಗಳ್ದಾಗ ಮತ್ತು ಏನು ಬೇಕಾದರು ಅದು ಮಾಡ್ಬೋದು ಮತ್ತು ನಾವು ಎಲ್ಲಿಗಾರಾ ಫ್ಯಾಮಿಲಿ ಟ್ರಿಪ್ ಹೋಗ್ತೀವಿ ರೀ ಕಾರ್ನಾಗ ನಂಬಲ್ಲ ಕಾರ್ ಅದಾ ರೀ ಕಾರ್ನಾಗ್ ಟ್ರಿಪ್ ಹೋಗೊ ಮುಂದಾ ಫುಲ್ ಮಜಾ ಬರ್ತಾದ ರೀ ಫ್ಯಾಮಿಲಿ ಟ್ರಿಪ್ ಹೋಗೋ ಮುಂದೆಲ್ಲ ಸಂಗೀತಗಳು ಹಚ್ಕೊಂಡು ಹೋಗ್ತೀವಿ ರೀ ನಾವು ನಮ್ಮದು ಕ್ಲಾಸಿಕಲ್ ಮ್ಯೂಸಿಕ್ ಆಗಲಿ ಯಾವುದೇ ಆಗಲಿ ಪಪ್ಪ ಮಮ್ಮಿ ಅಜ್ಜ ಅವರೆಲ್ಲ ಇದ್ದರೆ ಕ್ಲಾಸಿಕಲ್ ಮ್ಯೂಸಿಕ್ ಹಚ್ತಾರೆ ರೀ ಇಲ್ಲ ಜಾನಪದಗಳು ಹಚ್ತಾರೆ ರೀ ಇಲ್ಲ ದೇವ್ರ ಹಾಡಗಳು ಹಚ್ತಾರೆ ರೀ ನಾವೆಲ್ಲ ಫ್ರೆಂಡ್ಸ್ ಯಾರಾರ ಇದ್ರೆ ನಾವೆಲ್ಲ ನಾರ್ಮಲ್ ಈಗಿಂದು ಈಗಿಂದು ಜನ್ರೇಶನ್ ಹಾಡಗಳು ಹಚ್ತೀವಿ ರೀ ನಾ ಕನ್ನಡ್ದಾಗು ಭಾಳಷ್ಟು ಸಿಂಗರ್ಸ್ ರೀ ಯಾರಂದ್ರೆ ರಿಷಭ್ ಶೆಟ್ಟಿ ಅವ್ನ ರೀ ಮತ್ತು ಅರ್ಜುನ್ ಜನ್ಯ ಅವ್ರ ರೀ ಅವರೆಲ್ಲ ಅವ್ರ್ದು ಭಾ ಹಾಡಗಳ್ ನಮ್ಗೆ ಭಾಳ ಮೆಚ್ತಾವು ರೀ ಹೃದಯಕ್ಕೆ ಭಾಳ ಇಷ್ಟ ರೀ ಮತ್ತು ಏನು ಹೇಳ್ಬೇಕು ಅಂದರೆ ರೀ ಇನ್ನ ನಂದು ಇಲ್ಲೇ ನನ್ನದು ನಾ ಗುಲ್ಬರ್ಗದಾಗ ಇರ್ತೇನೆ ರೀ ನಂದು ಇಲ್ಲಿನ ಭಾಳ ಜನ ಹಾಡು ಹಾಡ್ತಾರೆ ರೀ ಸಾ ಶಾಸ್ತ್ರೀಯ ಸಂಗೀತಕ್ಕೆ ಭಾಳ ಫೇಮಸ್ ಅದರಲ್ಲಿ ಶರಣಪ್ಪನ ಗುಡಿ ಅಂತೇಳಿ ಅದಾ ರೀ ಆ ದೇವ್ರ ಮ್ಯಾಲೆ ಎಲ್ಲ ಭಾಳ ಸಿಕ್ಕಾಪಟ್ಟೆ ಹಾಡಗಳ್ ಕಟ್ಟಾರೆ ರೀ ಮತ್ತು ಶಿವಾನಿ ಶರ್ಮ ಹುಡುಗಿ ಇದ್ದಾಳೆ ರೀ ಆಕಿ ಇಂಡಿಯಾ ಹೋಗಿ ಬಂದಾಳೆ ರೀ ನಮ್ಮ ಡಿಸ್ಟಿಕ್ಲಿಂದ ಭಾಳ ಜನ ಅವ್ರ ರೀ ಇಲ್ಲಿ ನಮ್ಮ ಕ್ಷೇತ್ರದಾಗ ಎಲ್ಲ ಹಾಡದು ಭಾಳ ಮಹತ್ವ ಅದಾ ರೀ ಸಿಕ್ಕಾಪಟ್ಟೆ ಜನ ಹಾಡಗಳು ಎಲ್ಲ ಕೇಳ್ತಾರೆ ರೀ